ನನ್ನ ನೆಚ್ಚಿನ ರನ್ನಿಂಗ್ ರೂಟು ಹೇಳಿದರೆ ಹಿಂದಿನ ದಿವಸದಲ್ಲಿ ಹಿಂದಿನ ಕಾಲದಲ್ಲಿ ಶಾಲೆಯಿಂದ ಮನೆಗೆ ಮನೆಯಿಂದ ಶಾಲೆಗೆ ಹೋಗ್ತಾ ಇದ್ದೆ ಇವಾಗ ಅಂದರೆ ಏಜ್ ಆಯಿತಲ್ಲ ಹಾಗಾಗಿ ನಾನು ರನ್ ಮಾಡುವುದಿಲ್ಲ ಆದರೆ ವಾಕಿಂಗ್ ಹೋಗ್ತೀನಿ ನಮ್ಮ ನೇಬರ್ಸೆಲ್ಲ ಸೇರಿಕೊಂಡು ವಾಕಿಂಗ್ ಹೋಗ್ತೀವಿ ಶಾಲಾ ದಿನಗಳಲ್ಲಿ ಆದರೆ ನಾನು ರನ್ನಿಂಗ್ ರೇಸು ಎಲ್ಲ ಸೇರ್ತಾ ಇದ್ದೆ ಮೊದಲಿಂದ್ಲೂ ನನಗೆ ರನ್ನಿಂಗ್ ರೇಸ್ ಹೇಳಿದರೆ ಇಷ್ಟ ಪ್ರೈಸೆಲ್ಲ ತೆಗೆದುಕೊಂಡು ಬರ್ತಿದ್ವಿ ಇವಾಗ ಮಾತ್ರ ವಾಕಿಂಗ್ ಹೋಗ್ತೇವೆ ನಾವು ಇಲ್ಲಿಂದ ನಮ್ಮ ಪಡುಬಿದ್ರೆ ಏರಿಂದ ಬೀಸ್ ತನಕ ವಾಕಿಂಗ್ ಹೋಗ್ತಾ ಇರ್ತೇವೆ ಫ್ರೆಂಡ್ ಸರ್ಕಲ್ ಸೇರಿಕೊಂಡು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗ್ತೇವೆ ನಾವು ಇನ್ನೂ ಹೆಚ್ಚಿಗೆ ಹೇಳಲಿಕ್ಕೆ ಏನೂ ಇಲ್ಲ